ಕೋಲಾರ ಜಿಲ್ಲೆಯಲ್ಲಿ ಮಹಿಳೆಯರು ಶಿಕ್ಷಣ ಉದ್ಯೋಗಾವಕಾಶ ಸಾಮಾಜಿಕ ಸ್ಥಾನಮಾನಗಳಲ್ಲಿ ಸುಮಾರು ಸವಾಲುಗಳನ್ನು ಎದುರಿಸ್ತಾ ಇದಾರೆ ಮೊದಲನೇದಾಗಿ ಈ ನಮ್ಮ ಕಾಲದಲ್ಲಿ ಹೆಣ್ಣು ಅಂದರೆ ದ್ವೇಷಿಸೋ ಜನಾನೇ ಜಾಸ್ತಿ ಇದಾರೆ ಹೆಣ್ಣು ಮಗು ಯಾವಾಗಿದ್ದರೂ ಮದುವೆ ಮಾಡ್ಕೊಂಡು ಬೇರೆ ಅವ್ರ ಮನೆಗೆ ಹೋಗ್ಬೇಕು ಏನಕ್ಕೆ ಓದು ಅನ್ನೋ ಥರ ಪೇರೆಂಟ್ಸ್ ಸಹ ತುಂಬಾ ಜನ ಇದಾರೆ ಅವ್ರಿಗೆಲ್ಲ ಮೊದಲನೇದಾಗಿ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಹೆಣ್ಣು ಒಂದು ಮನೇಲಿ ಹೆಣ್ಣು ಮಗು ಓದಿದ್ರೇನೆ ಅವಳು ಒಳ್ಳೇ ಸ್ಥಾನಮಾನ್ದಲ್ಲಿ ಮುಂದಕ್ಕೆ ಚೆನ್ನಾಗ್ ಬದ್ಕೋಕ್ ಸಾಧ್ಯ ಈ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ ಓದಿಸೋದು ಶಿಕ್ಷಣ ಅನ್ನು ಕೊಡ್ಸೋದು ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಎಲ್ಲರು ಆದಷ್ಟು ಹೆಣ್ಣು ಮಕ್ಕಳನ್ನ ಓದ್ಸೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ನೊಂದು ಉದ್ಯೋಗ ಉದ್ಯೋಗಾವಕಾಶಗಳು ಎಲ್ಲಿಯೇ ಆದ್ರೂ ಹೆಣ್ಣು ಮಕ್ಕಳು ಉದ್ಯೋಗ ಅಂತ ಹೋದಾಗ ಮೊದಲನೇ ಪ್ರಾಬ್ಲಮ್ ಫೇಸ್ ಮಾಡೋದು ಸೆಕ್ಷುವಲ್ ಅರಾಸ್ಮೆಂಟ್ ಆಗಿರ್ಬೋದು ಇಲ್ಲಂದರೆ ತುಂಬಾ ಒಂದು ಸೆಕ್ಯೂರ್ ಫೀಲ್ ಇರೋದಿಲ್ಲ ತುಂಬಾ ಅನ್ಸೆಕ್ಯೂರ್ ಆಗಿಯೇ ಇರ್ತಾರೆ ಹೆಣ್ಣು ಮಗು ಈಚೆಗೆ ಕೆಲ್ಸಕ್ಕೆ ಬಂದರೆ ಹೋಗೋ ಕಡೆ ಸಹ ನಿಂಗೆ ಏನು ನಿಮ್ಮ ಅಂದರೆ ಚೀಪಾಗಿ ಮಾತಾಡೋ ಜನ ತುಂಬಾ ಇದಾರೆ ಆ ಒಂದು ಸಮಾನತೆಯಿಂದ ನೋಡೋಲ್ಲ ಏನೇ ಒಂದು ಮಾತಾಡಿದ್ರೂ ರ್ಯಾಶಾಗಿ ಮಾತಾಡ್ತಾರೆ ಬೇಧ ಭಾವ ಮಾಡ್ತಾರೆ ನೀನು ಹೆಣ್ಣು ನೀ ಗಂಡು ನಮ್ಮ ಮುಂದೆ ನೀನು ಯಾವ ಲೆಕ್ಕ ಈ ಥರಯೆಲ್ಲ ಮಾತಾಡುವಂಥವ್ರು ತುಂಬ ಇದಾರೆ ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ತುಂಬಾ ಇವಾಗ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಮೊದ್ಲಿಂದಾ ನೀನು ಹೆಣ್ಣು ಒಂದು ಗಂಡು ಅನ್ನೋ ಬೇಧ ಭಾವ ಮೊದ್ಲಿಂದಾ ಇದೆ ಇವಾಗಿನ ಕಾಲದಲ್ಲಿ ಜನತೆ ಎಲ್ಲ ಎಜುಕೇಟೆಡ್ಸ್ ಆಗಿರೋ ಕಾರಣ ಗಂಡಿನ ಒಂದು ಮಹತ್ವ ಏನು ಹೆಣ್ಣಿನ ಒಂದು ಮಹತ್ವವೇನು ಅಂತ ಚೆನ್ನಾಗೆ ಎಲ್ಲಾರಿಗೂ ಅರ್ಥ ಆಗಿದೆ ಆದ ಕಾರಣ ಹೆಣ್ಣು ಮಕ್ಕಳಿಗೆ ತುಂಬಾ ಏನಂದರೆ ಬೇರೆ ಕಡೆ ಸಮಾಜದಲ್ಲಿ ಒಂದು ಗೌರವ ಸಿಗಬೇಕು ನೀನು ಹೆಣ್ಣು ಅಂದರೆ ಮನೆಗೆ ಅಷ್ಟೇ ನೀನು ಸೀಮಿತ ಅಡುಗೆ ಮನೆಗೆ ಅಷ್ಟೇ ನೀನು ಸೀಮಿತ ಅನ್ನೋ ಥರ ಮೈಂಡ್ಸೆಟ್ಟು ಜನಗಳಿಗೆ ತುಂಬಾ ಇದೆ ಹೆಣ್ಣು ಅಂದರೆ ಬರೀ ಅಡುಗೆ ಮನೆ ಅಡುಗೆ ಮಾಡಾಕು ಮನೆಯಲ್ ಇರೋ ಕೆಲಸ ಮಾಡು ಮಕ್ಕಳನ್ನ ಓದಿಸ್ಕೊ ನೋಡಿಕೋ ಇದೇ ಆಗಿದೆ ಹೆಣ್ಣು ಮಕ್ಳಿಗೆ ಸಹ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಸಮ್ ಆ ಕುಟುಂಬಗಳಲ್ಲಿ ಅವ್ರನ್ನು ಫ್ರೀಯಾಗಿ ಬಿಡಬೇಕು ಕೆಲ್ಸಗಳು ಕಳಿಸ್ಬೇಕು ಧೈರ್ಯವಾಗ್ ನೀನು ಓಡಾಡು ಅಂತ ಬಿಡಬೇಕು ಈ ಥರ ಎಲ್ಲ ತುಂಬ ಒಂದು ಸವಾಲುಗಳು ಇದೆ ಇನ್ನೊಂದು ಹೆಣ್ಣು ಮಕ್ಕಳು ಅಂತ ಬಂದಾಗ ಮೇಯ್ನ್ ಪ್ರಾಬ್ಲಮ್ ಬಂದು ಋತುಚಕ್ರ ಅಂತ ಏನು ಹೇಳ್ತೀವಿ ಅದು ಒಂದು ತುಂಬಾ ಅಂಥಾ ಸಮಯದಲ್ಲಿ ತುಂಬಾ ಹೆಣ್ಣು ಮಕ್ಕಳಿಗೆ ಒಂದು ಅನ್ಸೆಕ್ಯೂರ್ ಫೀಲು ಒಂಥರ ಗಿಲ್ಟಿ ಫೀಲ್ ಕಾಡುತ್ತೆ ಹೊಟ್ಟೆನೋವು ಸಂಬಂಧಪಟ್ಟಂಥದ್ದು ಆಗುತ್ತೆ ಬೆನ್ನು ನೋವು ಬರುತ್ತೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಹೆಣ್ಣು ಮಕ್ಕಳು ಈ ಒಂದು ಮೂರು ದಿನ ಬ ಆರು ದಿನ ಏನಿದೆ ಇದೆಲ್ಲ ತುಂಬ ಒಂಥರ ಕಷ್ಟಕರವಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ತುಂಬ ಜನ ಇವಾಗಲೂ ಹಳ್ಳಿ ಕಡೆ ಒಂದು ಅವ್ರಿಗೆ ಮೈಂಡ್ ಮೆಚೂರ್ ಇಲ್ಲ ಬಾಲ್ಯವಿವಾಹಗಳನ್ನ ಜಾಸ್ತಿ ಮಾಡ್ತಾರೆ ಹದಿನೆಂಟು ವರ್ಷ ಆಗೋದು ಆಗಿರೋದೇ ಇಲ್ಲ ಆದರೂ ಹೆಣ್ಣು ಮಕ್ಕಳ್ನ ಹೆಣ್ಣು ಮಕ್ಕಳಿದ್ರೆ ನಮ್ಗೆ ಹೊರೆ ಯಾವತ್ತಿದ್ದರೂ ಹೆಣ್ಣು ಮಕ್ಕಳನ್ನ ಬೇಗ ಕಳಿಸ್ಬೇಕು ಮದುವೆ ಮಾಡಿ ಒಂದು ಭಯದಲ್ಲೇ ಹೆಣ್ಣು ಮಕ್ಕಳು ಇರೋರು ತುಂಬ ಭಯದಲ್ಲೇ ಇರ್ತಾರೆ ಯಾವ ಟೈಮಿಗ್ ಏನು ಮಾಡ್ತಾರೋ ಏನಾಗುತ್ತೊ ಏನು ಹೆಚ್ಚು ಕಡಿಮೆ ಆಗುತ್ತೊ ಅಂತ ಅವರಿಗೆ ಒಂದೂ ಬುದ್ದಿ ಸಹ ಇಲ್ಲದೇ ಬೇಗ ಬಾಲ್ಯವಿವಾಹ ಹದಿನೆಂಟು ವರ್ಷಕ್ಕೆ ಒಳಗಡೇನೆ ಮಾಡಿಬಿಟ್ಟು ಕಳಿಸ್ಬಿಡ್ಬೇಕು ಅಂತ ನೋಡ್ತಾರೆ ತುಂಬ ಕಡೆ ಆ ಥರ ಆಗಿದೆ ತುಂಬ ಬೇಗ ಪ್ರೆಗ್ನೆಂಟ್ಸ್ ಆಗ್ತಾರೆ ಅದರಿಂದಾ ಪ್ರೆಸೆಂಟಿಗೆ ತೊಂದರೆ ಆಗಿಲ್ಲ ಅಂದರೂ ಫ್ಯೂಚರಿಗೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಗರ್ಭಕೋಶದ ಸಮಸ್ಯೆಗಳು ಬರುತ್ತೆ ತುಂಬಾ ನಾನಾ ರೀತಿಯ ಸಮಸ್ಯೆಗಳನ್ನ ಹೆಣ್ಣು ಮಕ್ಕಳು ಎದುರಿಸ್ತಿದಾರೆ ಇದೆಲ್ಲ ತುಂಬ ಹಳ್ಳಿ ಕಡೆ ತುಂಬಾ ಈ ಥರ ಪ್ರಾಬ್ಲಮ್ಸ್ ಬರ್ತಾನೇ ಇದೆ ಇವಾಗಲೂ ಸಹ ಜನರು ಒಂದು ಅವೇರ್ನೆಸ್ ಸಹ ಇಲ್ಲದೇ ಹೆಣ್ಣು ಮಕ್ಳನ್ನು ಇಷ್ಟು ಬೇಗ ಕಳಿಸಿದ್ರೆ ಅಷ್ಟು ಒಳ್ಳೇದು ಅನ್ನೋ ಥರನೆ ಅವರು ಇದಾರೆ ಇವಾಗಲೂ ನಡೀತಾಯಿದೆ ತುಂಬಾ ಬೇಗ ಹೆಣ್ಣು ಮಕ್ಳಿಗೆ ಮದ್ವೆಗಳು ಮಾಡಿಬಿಡೋದು ಕುಟುಂಬ್ದಲ್ಲಿ ಸಹ ಬೆಂಬಲ ನೀಡೋಲ್ಲ ಹೆಣ್ಣು ಮಗು ಇಟ್ಟಿದೀಯ ಬೇಗ ಮದುವೆ ಮಾಡಿ ಕಳ್ಸು ಯಾವತ್ತಿದ್ದರೂ ಹೊರೆ ಈ ಥರ ಎಲ್ಲ ತುಂಬಾ ಪ್ರಶ್ನೆಗಳು ತುಂಬಾ ಹೆಣ್ಣು ಮಕ್ಳು ಹೆತ್ತಿರೋರು ಎದುರಿಸ್ತ ಇದಾರೆ ಈ ಕಾಲದಲ್ಲಿ